ನಮ್ಮ ಮೇಲೆ ಪ್ರಭಾವ ಬೀರುವಂತ ಒಂದು ಪುಸ್ತಕ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಲೇ ಹೇಳ್ಬೋದು ಕನ್ನಡ ಸಾಹಿತ್ಯ ಚರಿತ್ರೆ ಇದು ಬಹಳ ಸುದೀರ್ಘವಾದಂತ ಚರಿತ್ರೆ ಕನ್ನಡ ಭಾಷೆಯೇ ಒಂದು ರೀತಿಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ಪಡ್ಕೊಂಡುಬಂದಂತಹ ಸಾಹಿತ್ಯ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಓದುವಾಗ ನನಗೆ ಬಹಳ ಒಂದು ರೀತಿಯಲ್ಲಿ ಪುಸ್ತಕ ಪ್ರೇರೇಪಣೆ ಪ್ರಭಾವ ಬೀರುವಂತಹ ಅಂಶಗಳು ಅಂತಂದಾಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಸಿಕ್ಕಿದಂತಹ ಹಲ್ಮಿಡಿ ಶಾಸನ ಸೊ ಹಲ್ಮಿಡಿ ಶಾಸನದಲ್ಲಿ ನಾವು ಏನನ್ನು ನೋಡ್ತೇವೆ ಅದು ಆಮೇಲೆ ಕನ್ನಡ ಸಾಹಿತ್ಯ ಅಂತಂದಾಗ ಅಲ್ಲಿ ಚಂಪೂ ಕಾವ್ಯ ಅಲಂಕಾರಗಳು ಚಂಪೂ ಕಾವ್ಯ ಪ್ರಬಂಧಗಳು ಚುಟುಕು ಕಥೆಗಳು ಸಣ್ಣಕಥೆಗಳು ಮಹಾಕಾವ್ಯಗಳು ಆತ್ಮಚರಿತ್ರೆಗಳು ಚುಟುಕು ಪದ್ಯಗಳು ಕಂದಪದ್ಯಗಳು ಹೀಗೆ ಅನೇಕ ರೀತಿಯಾದಂತಹ ಸಾಹಿತ್ಯ ಚರಿತ್ರೆ ಅನ್ನುವಂತದ್ದಿದೆ ಕನ್ನಡ ಸಾಹಿತ್ಯ ಚರಿತ್ರೆ ಚರಿತ್ರೆ ಏನಿದೆ ಇದು ಬಹಳ ಸುದೀರ್ಘವಾದಂತಹ ಚರಿತ್ರೆ ಕನ್ನಡ ಸಾಹಿತ್ಯ ಹುಟ್ಕೊಳ್ಳುವಂತದ್ದೇ ನಾವು ಪಂಪ ರನ್ನ ಜನ್ನ ಹರಿಹರ ರಾಘವಾಂಕ ಶಿವಕೋಟ್ಯಾಚಾರ್ಯರು ಹೀಗೆ ಅನೇಕ ಕವಿಗಳು ಇಂದಿನ ಕನ್ನಡ ಸಾಹಿತ್ಯದ ಒಂದು ನಮಗೆ ಕೊಟ್ಟುಬಿಟ್ಟು ಹೋಗಿದ್ದಾರೆ ಅವರೆಲ್ಲರನ್ನ ಕೂಡಿದಂತ ಪುಸ್ತಕ ಅಂತೇಳಿದಾಗ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಸ್ತಕ ಬಹಳ ಸೊಗಸಾದಂತ ಪುಸ್ತಕ ನನಗೆ ಬಹಳ ಇಷ್ಟವಾದಂತಹ ಪುಸ್ತಕ ಅದು ಫಾಲಕ್ಷವರು ಬರೆದಿರ್ತಕ್ಕಂಥ ಪುಸ್ತಕ ಈ ರನ್ನ ಜನ್ನ ರವಿಹರ ಹರಿಹರ ಇವರೆಲ್ಲರೂ ಆ ಏನು ಆ ಪುಸ್ತಕಗಳನ್ನು ಅಂದರೆ ಏನು ಅವರ ಸಾಹಿತ್ಯಗತ ಕೊಡಿಗೆಗಳ್ ಏನು ಕೊಟ್ಟಿದ್ದಾರೆ ಇದಕ್ಕೆ ಕಾರಣವಾಗಿದಂಥದ್ದು ಕನ್ನಡ ಸಾಹಿ ಕನ್ನಡ ಕರ್ನಾಟಕದಲ್ಲಿ ಆಡಳಿತ ಮಾಡಿದಂತಹ ರಾಜರು ಕರ್ನಾಟಕದಲ್ಲಿ ಆಡಳಿತ ಮಾಡಿದಂತಹ ವಿಷ್ಣುವರ್ಧನ ಆಗಿರ್ಬೋದು ಕಾಕುಸ್ತವರ್ಮ ಆಗಿರ್ಬೋದು ಕಾಕುಸ್ತವರ್ಮ ಆಗಿರ್ಬೋದು ಹೀಗೆ ಅನೇಕ ರಾಜ ರಾಜರು ಈ ಒಂದು ಇದಕ್ಕೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಬಹಳ ಓದ್ತಾಯಿದ್ದರೆ ನಮಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದ್ತಾಯಿದ್ದರೆ ಅದರ ಒಂದು ಮೈ ರೋಮಾಂಚನವಾಗುತ್ತೆ ಕನ್ನಡ ನಾಡಿನ ಗುಂಡಿಗೆಯ ಒಂದು ಕನ್ನಡ ನಾಡಿನ ಗುಂಡಿಗೆಗಳು ಗಂಡುಗಲಿಗಳು ಹೊಯ್ಸಳರು ಹೊಯ್ಸಳ ಅಂತ ಕೂಗ್ತಾನೆ ಅವ ಯಾವರೀತಿ ಕೂಗ್ತಾನವ ಹೊಯ್ ಸಳ ಅಂತಾನೆ ಅಂದರೆ ಒಂದು ಒಂದು ಈ ಒಂದು ಸಮಯದಲ್ಲಿ ಸುದತ್ತಾಚಾರ್ಯ ಅನ್ನುವಂತಹ ಒಬ್ಬ ವ್ಯಕ್ತಿ ಸುದತ್ತಾಚಾರ್ಯ ಅನ್ನುವಂತಹ ಗುರುಗಳು ಕೂತುಕೊಂಡು ಪಾಠ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆ ಹುಲಿ ಏನು ಬಂತಲ್ಲ ಆ ಹುಲಿಯನ್ನ ಕೊಲ್ಲು ಸಳನನ್ನು ಕೊಲ್ಲು ಅಂತ್ಹೇಳ್ತ ಸೊ ಆ ಒಂದು ಕೊಲ್ಲುತ್ತಿರುವಂತಹ ದೃಶ್ಯವನ್ನು ಇಟ್ಟುಕೊಂಡು ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ಅಂತಂದಾಗ ನಮಗೆ ಎಷ್ಟೊಂದು ಹೆಮ್ಮೆಯಾಗುತ್ತದೆ ಕಾಕುಸ್ತವರ್ಮನ ಹಲ್ಮಿಡಿ ಶಾಸನ ಅದು ಎಷ್ಟು ಸೊಗಸಾದಂತಹ ಶಾಸನ ಅಂತ್ಹೇಳದ್ರೆ ನಮಗೆ ತಪ್ಪಲ್ಲ ಹೀಗೆ ಅದನ್ನು ರೋಮಾಂಚನ ಇದೆಯಲ್ಲ ಆ ಒಂದು ಪುಸ್ತಕಗಳನ್ನು ಓದುವಾಗ ಇರುವಂತಹ ಫೀಲ್ ಇದೆಯಲ್ಲ ಇದು ನಮಗೆ ಅದನ್ನು ಅನುಭವಿಸೇ ತೀರ ಅದಕ್ಕೇ ಒಬ್ಬ ಹಿರಿಯ ಒಬ್ಬ ಹಿರಿಯ ವ್ಯಕ್ತಿ ಹೇಳ್ತಾನೆ ಏನಂತ ಹೇಳ್ತನಂದ್ರ ಇತಿಹಾಸವನ್ನ ಮರೆತವಕಣೋ ಇತಿಹಾಸವನ್ನು ಸೃಷ್ಟಿಸಾರನು ಕಣೋ ಅಂತ ಹೇಳ್ತಾನೆ ಅಂದ್ರೆ ಇತಿಹಾಸವನ್ನು ಮರ್ತು ಬಿಟ್ಟವ ಇತಿಹಾಸವನ್ನು ಸೃಷ್ಟಿಸ್ಲಾರ್ನು ಕಣೋ ಅಂತಾನೆ ಅಂದರೇ ನಾವು ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇತಿಹಾಸದ ಪುಸ್ತಕವನ್ನು ನಾನು ಓದುವಾಗ ನನಗೆ ಅನಿಸಿದ್ದು ಅದೇ ಕನ್ನಡ ನಾಡಿನಲ್ಲಿ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಳಿಗೆ ಯಾವರೀತಿಯ ಗೌರವವನ್ನು ಕೊಡ್ತಾಯಿದ್ದರು ಕನ್ನಡ ಸಾಹಿತ್ಯ ಪರಿ ಕನ್ನಡ ಸಾಹಿತ್ಯ ಪರಿಷತ್ತು ಯಾವರೀತಿ ಕನ್ನಡ ಚರಿತ್ರೆಯನ್ನುವಂಥದ್ದು ಹೇಗಿದೆ ಅಲ್ಲಿ ಬರಿತಾ ಇರುವವ್ರು ಒಬ್ಬ ಕವಿ ಬರಿತಾನೆ ಬರಿ ಮೂರು ಅಕ್ಷರಗಳನ್ನಿಟ್ಟುಕೊಂಡು ಒಂದು ಪದ್ಯವನ್ನು ಬರೀತಾನೆ ಯಾವುದದು ನಂದನ ನಂದನ ನಿನ್ನೋ ನಂದನ ನಿಂದನೋ ಅಂತ ಬರೀತಾನೆ ಅಂದರೇ ಕನ್ನಡದ ಕಾವ್ಯ ಸೃಷ್ಟಿ ಹೇಗಿದೆ ಅದು ನಮಗೆ ಬಹಳ ಮುಖ್ಯವಾದ ಅಂದರೇ ಕನ್ನಡ ಸಾಹಿತ್ಯದಲ್ಲಿ ಬರತಕ್ಕಂತಹ ನಮ್ಮ ಕುವೆಂಪುರವರು ಯಾವರೀತಿಯ ಪುಸ್ತಕ ಅವರ ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನು ನಾವು ಓದುವಾಗ ಯಾವರೀತಿ ಪು ಎಂಥ ಸೊಗಸಾದಂತಹ ಪುಸ್ತಕ ಅಲ್ಲ ರೀ ಅದು ಒಂದು ಹುಳಕ್ಕೂ ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆಯನ್ನು ತಗೋಬೇಕು ಅನ್ನುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೇ ಸಾರಾ ಅಬುಬಕ್ಕರವ್ರು ನವ ಕಾ ದಲಿತ ಹೆಣ್ಮಗಳು ಆಕೆ ಹೀಗೇ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಓದುವಾಗ ಇವೆಲ್ಲವೂ ಕೂಡ ಆ ಒಂದು ಪುಸ್ತಕಗಳಲ್ಲಿ ಇದೆ ನಾನು ಓದುವಾಗ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ನನಗೆ ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ಹಾಗೇ ನಮ್ಮ ಶಿವಕೋಟ್ಯಾಚಾರ್ಯರು ಏ ಏನ್ ಹೇಳಿದ್ದಾರೆ ಆವತ್ತಿನ ಕಾಲಕ್ಕೆ ಕನ್ನಡಿಗರ್ ನಿಗರ್ದಿರಲ್ ಅಂತ ಕರಿತಾರೆ ನಮ್ಮನ್ನ ಅಂದರೇ ಕನ್ನಡಿಗ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ರಾಜರು ಅನ್ನುವಂತ ಮಾತನ್ನ ಹೇಳ್ತಾರೆ ಅಂದರೆ ಅಷ್ಟೊಂದು ಭವ್ಯವಾದಂತಹ ಭಾಷೆ ಅಂಥ ಸುಂದರವಾದಂತಹ ಚರಿತ್ರೆ ನಮ್ಮದು ಅಂತ್ಹೇಳ್ದಾಗ ಬಹಳ ನನಗೆ ಹೆಮ್ಮೆ ಅನ್ನಿಸ್ತು ಹಾಗೆಯೇ ಈ ನಮ್ಮ ರನ್ನ ರನ್ನ ಕವಿ ಆತ ಒಂದುಕಡೆ ಬರ್ಕೋತಾನೆ ಏನಂತ ಬರ್ಕೋತಾನಂದ್ರೆ ಆತ ಒಂದು ಭಾರಿ ಪೆನ್ನನ್ನು ಹಿಡ್ಕು ಒಂದು ಭಾರಿ ಪೆನ್ನಿನ ಶಾಯಿಯನ್ನ ಹಿಡ್ಕೊಂಡು ಅಕ್ಷರದ ಬರವಣಿಗೆಯನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಅದು ತಪ್ಪಾಗದಂತೆ ತಪ್ಪಾಗದ ವರೆಗೂ ಕೂಡ ಅದ್ನ ಏನು ಮಾಡ್ತಾಯಿದ್ದಪ್ಪಂದರೆ ಅಂದರೆ ಆತ ಬರ್ಕೊಳ್ತಾ ಸುಮ್ನೆ ಹೋಗ್ತಾನೇ ಇದ್ದ ಅಂದರೇ ಕನ್ನಡ ಸಾಹಿತ್ಯದಲ್ಲಿ ಎಂತೆಂತ ಕವಿಗಳಿದ್ದಾರೆ ಹಾಗೆಯೇ ದ ರಾ ಬೇಂದ್ರೆಯವರ ಒಂದು ಕವಿತೆ ಬಹಳ ಚೆನ್ನಾಗಿದೆ ಸತ್ತು ಮಲಗಿರುತ್ತೆ ಒಂದು ಮಗು ಪಾಪ ಹಲ್ವಾರ್ ಮಗುಗಳು ಸತ್ತಿರುತ್ತೆ ಇದು ಒಂದು ಮಗು ಸತ್ತಿರುತ್ತೆ ಆ ಸತ್ತಂತ ಮಗುವಿನ ಆ ಒಂದು ತ ಆ ತಾಯಿಯ ದೃಷ್ಟಿ ಏನಿದೆ ಆ ಅಳಲನ್ ಯಾವರೀತಿ ಹೇಳ್ತಾರೆ ನೀ ಹೀಂಗೆ ನೋಡಬೇಡ ನನ್ನ ತಿರುಗಿ ನಾ ಹ್ಯಾಂಗೆ ನೋಡಲಿ ನಿನ್ನ ಅಂತ ಅಂದರೆ ಅವರ ಆ ಭಾವನಾತ್ಮಕ ಸೃಷ್ಟಿ ಹೇಗಿದೆ ಇದು ಕನ್ನಡ ಸಾಹಿತ್ಯ ಚರಿತ್ರೆ ಇದು ಕನ್ನಡನ ಕನ್ನಡಿಗನ ಸಾಹಿತ್ಯ ಚರಿತ್ರೆ ಇದು ಕರ್ನಾಟಕದ ಭವ್ಯ ಚರಿತ್ರೆ ಅಂತೇಳ್ದ್ರೆ ತಪ್ಪಾಗಲಾರದು ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಅದು ಫಾಲಕ್ಷವರು ಬರೆದಿರ್ತಕ್ಕಂತ ಕೃತಿ ಏನಿದೆ ಅದು ನನಗೆ ಬಹಳ ಇಷ್ಟ ಆಯಿತು ಇದು ನನಗೆ ಬಹಳ ಪ್ರೇರೇಪಣೆ ಆಯಿತು ಅದು ನನ್ನಮೇಲೆ ಬಹಳ ಪ್ರಭಾವವನ್ನು ಬೀರಿತು ನಾನು ಕೂಡ ಅನೇಕ ಸಣ್ಣ ಸಣ್ಣ ಕವಿತೆಗಳನ್ನು ಚುಟುಕುಗಳನ್ನು ಬರೀಬೇಕು ಅನ್ನುವಂತದ್ದು ಮೂಡಿದ್ದೂ ಕೂಡ ಆವಾಗಲೇ ಕನ್ನಡ ಪುಸ್ತಕಗಳನ್ನು ಓದುವಾಗ ಕನ್ನಡವನ್ನು ಬರೆಯುವಾಗ ಕನ್ನಡವನ್ನು ಮಾತನಾಡುವಾಗ ಒಂದು ಒಂದು ಬಾರಿ ಏನಾಗಿತಪ್ಪಂದರೆ ಒಂದು ಇಂಗ್ಲೀಷ್ ಮಾತನಾಡುವಂತ ಮಗುಗೆ ಪಾಪ ಅಸ್ತಮ ಬಂದುಬಿಟ್ಟಿರತ್ತೆ ಆ ಮಗುವಿಗೆ ಒಬ್ಬ ಡಾಕ್ಟ್ರತ್ತಿರ ಕನ್ನಡಿಗರ್ ಡಾಕ್ಟ್ರತ್ತಿರ ಕರ್ಕೊಂಡೋಗ್ತಾನೆ ಆ ಮಗುಗೆ ಅವರು ಹೇಳ್ತಾರೆ ಯಾವ ಪದ್ಯ ಹೇಳ್ಕೊಡ್ತಾರೆ ಕನ್ನಡ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅನ್ನುವಂತ ಪದ್ಯವನ್ನು ಹೇಳ್ಕೊಡ್ತಾರೆ ಆ ಪದ್ಯವನ್ನು ಕಲಿತಂತ ಮಗು ಆ ಮಗುವಿನಲ್ಲಿ ಅಸ್ತಮ ಅಂದರೆ ನಮ್ಮಲ್ಲಿ ಏರಿಳಿತಗಳಿದೆ ಈಗ ಬಬ್ರುವಾಹನ ನಾವು ನೋಡಿದಾಗ ಬಬ್ರುವಾಹನಕ್ಕೆ ಇದರಲ್ಲಿ ಅಂದರೆ ಆ ಒಂದು ಕವಿತೆಯಲ್ಲಿ ಏರಿಳಿತಗಳಿದೆ ಪದಗಳಲ್ಲಿ ಏರಿಳಿತಗಳಿದೆ ಅಂದರೆ ಆ ಒಂದು ಚರಿತ್ರೆ ಇದೆಯಲ್ಲ ಇದು ಬಹಳ ಭವ್ಯವಾದಂತಹ ಚರಿತ್ರೆ ಬಹಳ ಸೊಗಸಾದಂತಹ ಚರಿತ್ರೆ ಬಹಳ ಅದ್ಭುತವಾದಂತಹ ಚರಿತ್ರೆ ಅಂತೇಳಿದ್ರೆ ತಪ್ಪಾಗಲಾರ್ದು ಹೀಗಾಗಿ ಈ ಒಂದು ಪುಸ್ತಕ ಏನಿದೆ ನನಗೆ ಬಹಳ ಬಹಳ ಪ್ರೇರೇಪಣೆಯನ್ನು ನೀಡಿದಂತಹ ಪುಸ್ತಕ ಅಂತೇಳ್ದ್ರೆ ತಪ್ಪಾಗಲಾರದು ನನಗೆ ಬಹಳ ತುಂಬ ಇಷ್ಟ ಆಯಿತು ಈ ಪುಸ್ತಕ ಹಾಗೆಯೇ ರಾ ಏನು ಗದಾಯುದ್ಧ ರನ್ನ ಬರಿತಾನೆ ಗದಾಯುದ್ಧದಲ್ಲಿ ಆ ನೀರಿನ ಒಳಗಡೆ ಆ ದುರ್ಯೋಧನ ಯಾವರೀತಿ ಬೇವರ್ತಾನೆ ಅನ್ನುವಂತಹ ಪ್ರಸಂಗವನ್ನು ಆತ ಅಲ್ಲಿ ಚಿತ್ರಿಸ್ತಾನೆ ಅಂದರೆ ಕನ್ನಡಿಗರ ಸ್ವಾಭಿಮಾನ ಎಷ್ಟು ಮಟ್ಟಿಗೆ ಕನ್ನಡಿಗರ ಆ ಕವಿತೆಯ ತಿರುಳು ಎಷ್ಟ್ರ ಮಟ್ಗಿತ್ತು ಕನ್ನಡ ಭಾಷೆಗೆ ಎಷ್ಟು ಶಕ್ತಿ ಇತ್ತು ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಕನ್ನಡ ಸಾಹಿತ್ಯವನ್ನು ಎಷ್ಟರ ಮಟ್ಟಿಗೆ ಇದನ್ನು ಮಾಡಿದರು ಅನ್ನುವಂತದ್ದು ಬಹಳ ನಮಗೆ ಬಹಳ ಖುಷಿ ಕೊಡುವಂತಹ ವಿಷಯ ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಬೇಕು ಕನ್ನಡ ಇತಿಹಾಸವನ್ನು ಓದಬೇಕು ಯಾವರೀತಿ ಹಿರಿಯರು ನಮಗೆ ಯಾವರೀತಿ ಹೇಳ್ಕೊಟ್ಟಿದಾರೆ ಇತಿಹಾಸವನ್ನು ಮರೆತಂತವ ಇತಿಹಾಸನ ಸೃಷ್ಟಿಸಲಾರ ಅಂತ ಹೆಂಗ್ ಹೇಳಿದಾರೋ ಆ ಮಾತಂತೆ ನಾವು ನೀವೆಲ್ಲರೂ ನಡೀಬೇಕು ಕನ್ನಡ ಸಾಹಿತ್ಯವನ್ನು ಚರಿತ್ರೆಯನ್ನು ಉಳಿಸ್ಬೇಕು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬೆಳಸಬೇಕು ಆ ಒಂದು ಪುಸ್ತಕವನ್ನು ಎಲ್ಲರೂ ಓದಬೇಕು ಬಹಳ ಸೊಗಸಾದಂತಹ ಪುಸ್ತಕ ಬಹಳ ಸುಂದರವಾದಂತಹ ಭವ್ಯವಾದಂತಹ ಪುಸ್ತಕ ಅಂತ ಹೇಳ್ಬೋದು